ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದ ದರೋ ಶಿಕ್ಷಣದಲ್ಲಿ ಕನ್ನಡ ತುಂಬ ಸೊಗಸಾಗಿತ್ತು ಸೋ ನಾವು ನಮ್ಮ ಅಣ್ಣಾವ್ರು ನಮ್ಮ ಅಣ್ಣಾವ್ರು ಹಿರಿಯರೆಲ್ಲ ಓದಬೇಕಾರೆ ಕನ್ನಡ ಮಾಧ್ಯಮದಲ್ಲಿ ತುಂಬ ಜನ ಓದ್ತಾ ಇದ್ರೂ ಕನ್ನಡ ಮಾ ತುಂಬ ಜನ ಓದಿದಾರೆ ಕನ್ನಡ ಮಾಧ್ಯಮದಲ್ ಓದಿರುವಂತಹ ಅನೇಕ ಜನರು ತುಂಬ ತುಂಬ ದೊಡ್ಡದಾದಂತಹ ಪೋಸ್ಟ್ಗಳಲ್ಲಿ ಅಧಿಕಾರಿಗಳಲ್ಲಿ ಇದ್ದಾರೆ ಕನ್ನಡ ಮಾಧ್ಯಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕನ್ನಡ ಕಲ್ಸುವಂಥ ಲೆಚ್ಚರರ್ ಸಹ ಇದ್ರು ಅವ್ರು ಕನ್ನಡ ಕಲಿಸುವಾಗ ತುಂಬ ನಮ್ಮ ಮಾತೃಭಾಷೆ ಓದ್ತಾ ಇದ್ದಿವಲ್ಲ ಅಂದರೆ ಮಕ್ಕಳಿಗೆ ತುಂಬಾ ಅರ್ಥವಾಗ್ತದೆ ಓದುವುದಕ್ಕಾಗಿಯು ಮಾತಾಡದೆ ಅದೇ ಭಾಷೆ ಮಾತಾಡೊದೆ ಕನ್ನಡ ಭಾಷೆ ಮಾತಾಡ್ತಿರ್ತಿವಿ ಮನೆಯಲ್ಲಿಯು ಕನ್ನಡ ಮಾತಾಡ್ತಿತೀವಿ ಹೊರಗಡೆ ಕನ್ನಡದಲ್ ಮಾತಾಡ್ತೀವಿ ಗೆಳೆಯರ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ ನಾವು ಓದುವಾಗ ಕನ್ನಡ ಓದಬೇಕಾದ್ರೆ ಏನಾಗ್ತಿತ್ತು ತುಂಬ ನಾವು ಮಾತಾಡೊದೆ ಇಲ್ಲಿದು ಅಲ್ಲ ಅಂತೇಳಿ ಮಕ್ಕಳು ಓದುವಾಗ ತುಂಬ ಖುಷಿಗಳ ತುಂಬ ಸಂತೋಷವನ್ನು ಉಂಟು ಮಾಡಿ ಕನ್ನಡನ್ನು ಓದ್ತಾ ಇರ್ತಾರೆ ಹಾಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಹಿಂಗ್ಲಿಷ್ ಮೀಡಿಯಮ್ ಅಂತ ಬಂದುಬಿಟ್ಟು ಒಂದು ಸಬ್ಜೆಟ್ ಮಾತ್ರ ಇಂಗ್ಲೀಷ್ ಇರೋದ್ ಒಂದು ಸಬ್ಜೆಟ್ ಮಾತ್ರ ಕನ್ನಡ ಇನ್ನು ಉಳಿದ ಐದು ವಿಷಯಗಳು ಹಿಂಗ್ಲಿಸ್ ಇರತ್ತೆ ಹಾಗಾಗಿ ಮಕ್ಕಳಿಗೆ ಏನಾಗ್ತದು ಕನ್ನಡದ ಬಗ್ಗೆ ಅಷ್ಟು ಅರಿವಿರೊದಿಲ್ಲ ಆ ಮಕ್ಕಳಿಗೆ ಕನ್ನಡ ಸಹ ಓದೋಕ್ಕು ಬರೋದಿಲ್ಲ ಅಂತ ಮಕ್ಳುಗಳನ್ನು ನಾವು ತುಂಬ ಜನ ತುಂಬ ಇಂಗ್ಲೀಸ್ ಮೀಡಿಯಮ್ ಸ್ಕೂಲಲ್ಲಿ ಸಹ ನೋಡಿದ್ದೀವಿ ಇಂಗ್ಲೀಸ್ ಮೀಡಿಯಮ್ ಇಂದ ನಮ್ಮ ಕಡೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಎಂಟು ಒಂಬತ್ತಕ್ಕೆ ಆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಅವರಿಗೆ ಕನ್ನಡನ್ನ ಅಚ್ಚುಕಟ್ಟಾಗಿ ಕನ್ನಡ ಓದೊಕ್ ಬಂದಿರೊಲ್ಲ ಸೋ ಕೆಲವನ್ನು ತಂದೆ ತಾಯಿಗಳು ಆ ಒಂದರಿಂದ ಐದನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಕಲ್ಸಿ ಬಿಟ್ಟಿರ್ತಾರೆ ಆ ಮಕ್ಳಿಗೆ ಕನ್ನಡ ಓದೊಕ್ ಬರೊಲ್ಲ ಐದರಿನ್ ಐದನೇ ತರಗತಿಗೆ ಟ್ರಾನ್ಸ್ಫರ್ ಆಗಿ ಅವರು ಅಲ್ಲಿಂದ ಟಿ ಸಿ ತಗೊಂಡು ಬಂದು ಆರನೆ ತರಗತಿಗೆ ಕನ್ನಡ ಮೀಡಿಯಮ್ ಹಚ್ಬಿಡ್ತಾರೆ ನಾ ಆರನೆ ತಾರಿಕು ಕನ್ನಡ ಮೀಡಿಯಮ್ ಅಲ್ಲಿ ಏನಾಗುತ್ತೆ ನಮ್ಮದು ಅಪ್ಟು ಹತ್ತನೆ ತರಗತಿವರೆಗು ಇನ್ನು ಕನ್ನಡ ಸಬ್ಜೆಟ್ಟು ಅಂದು ಪ್ರಾಥಮಿಕ ಶಿಕ್ಷಣದಲ್ಲಿ ನಮಗ್ ಕನ್ನಡ ಐದು ಸಬ್ಜೆಟ್ ಇರೋದರಿಂದ ಏನಾಗಿ ಐದು ವಿಷಯಗಳ್ ಇರೋದರಿಂದ ಏನಾಗ್ತದೆ ಆ ಮಕ್ಕಳಿಗೆ ತುಂಬ ಕ್ರಿಟಿಕ ಕಷ್ಟ ಆಗ್ತದೆ ಓದೊಕ್ ಬರೊಲ್ಲ ಅವು ಓದೊಕ್ಕೆ ತೊಂದರೆ ಆಗ್ತದೆ ಅವರಿಗೆ ತಿಳ್ಕೊಳ್ಳೋರ್ದು ಬಗ್ಗೆ ಏನು ಕನ್ನಡ ಹೇಳ್ತಯಿದಾರ್ ಅಂತಂದರೆ ಅವರಿಗೆ ಅರ್ಥಾನೆ ಆಗೊಲ್ಲ ಹಾಗಾಗಿ ಏನು ಮಾಡಬೇಕು ಪ್ರತಿಯೊಂದು ತರಗತಿಯಲ್ಲಿ ಸ್ಕೂಲ್ಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಕರು ಆ ಅತ್ಯುನ್ನತವಾದ ಶಿಕ್ಷಕರನ್ನು ಉತ್ತಮವಾದ ಶಿಕ್ಷಕರನ್ನು ಆಯ್ಕೆ ಮಾಡಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರನ್ನು ನೋಂದಾಯಿಸ ಶಿಕ್ಷಕರನ್ನು ಸೇರಿಸಬೇಕು ಗೇಸ್ಟ್ ಟೂ ಶಿಕ್ಷಕರಾಗಿ ಬಂದಿರ್ತಾರೆ ತಾತ್ಕಾಲಿಕವಾಗಿ ಶಿಕ್ಷಕರು ಬಂದಿರ್ತಾರೆ ಅವರನ್ನು ತೆಗದ್ಕೊಳ್ಬಾರದು ಉತ್ತಮವಾದ ಶಿಕ್ಷಕರನ್ನು ಅವರು ಕರೆಸಿ ಪಾಂಡಿತ್ಯ ತುಂಬ ಶಿ ಕನ್ನಡದಲ್ಲಿ ಸ್ಪಷ್ಷತೆಯಿಂದ ಕನ್ನಡ ಮಾತಾಡೋರ ಶಿಕ್ಷಕರನ್ನು ಕರೆಸಿ ಅವ್ರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣೆಯನ್ನು ಕೊಡ್ತಾ ಇದ್ರೆ ಮಕ್ಕಳಿಗೆ ಏನಾಗ್ತದು ಒಂದೊಂದು ಕನ್ನಡದ ಪದಸಹ ಒಂದೊಂದು ಕನ್ನಡದ ಪದವು ಸಹ ಅಚ್ಚುಕಟ್ಟಾಗಿ ಅವರಿಗೆ ಅರ್ಥವಾಗ್ತದೆ ಅವರಿಗೆ ಆ ಕನ್ನಡವಾಗಿ ತಿಳಿಸುವಾಗ ಮಕ್ಕಳು ಸಹ ಪ್ರತಿಯೊಂದು ಕನ್ನಡವನ್ನು ತಿಳಿದ್ಕೊಳ್ತಾರೆ ಕೆಲವೊಂದು ಸಂಸ್ಕೃತವನ್ನು ಯೂಸ್ ಮಾಡಿ ಬಳಸ್ತಾಯಿರ್ತಿವಿ ಅವರಿಗೆ ಅದನ್ನು ಕನ್ನಡದಲ್ಲಿ ಏನಂತರಂತ ಗೊತ್ತಿರೊಲ್ಲ ಹಾಗಾಗಿ ಕನ್ನಡ ಉತ್ತಮವಾದ ಕನ್ನಡ ಶಿಕ್ಷಕರಿದ್ರೆ ಅದನ್ನು ಕನ್ನಡದಲ್ಲಿ ವಿವರಿಸಿ ಕನ್ನಡದ ಬಗ್ಗೆ ಅವರಿಗೆ ಹೆಚ್ಚಾಗಿ ತಿಳಿಸಿ ಕೊಡ್ತಾಯಿದಾರೆ ತಿಳಿಸಿಕೊಡ್ತಾರೆ ಕನ್ನಡ ಭಾಷೆ ಇಂಗ್ಲಿಷ್ ಮೀಡಿಯಮ್ ಮಾಧ್ಯಮಗಳು ತುಂಬ ಹೆಚ್ಚಾಗೋದ್ರಿಂದ ಮುಂದೊಂದು ದಿನ ಕನ್ನಡದ ಸ್ಕೂಲ್ಗಳೆ ಇಲ್ದಂಗೆ ಆಗೋಗ್ತಾವೆ ಸರ್ಕಾರಿ ಶಾಲೆಗಳಲ್ಲಿ ಬಿಟ್ಟರೆ ಕನ್ನಡ ಹೊರಗಡೆ ಬೇರೆ ಸ್ಕೂಲ್ಗಳಲ್ಲಿ ಕನ್ನಡ ಬಳಸೋದೆ ಕಡಿಮೆ ಹಾಗಾಗಿ ಏನು ಮಾಡಬೇಕು ಸರ್ಕಾರದ ಶಾಲೆಗಳಿಗೆ ಗಮನ ಹರಿಸಬೇಕು ಸರ್ಕಾರದ ಶಾಲೆಗಳಲ್ಲಿ ಕನ್ನಡ ಪಾಠ ತರಗತಿಯ ಶಿಕ್ಷಕರು ಸರಿಯಾಗಿ ಇದ್ದಾರಾ ಇಲ್ಲ ಅಂತೇಳಿ ಸರ್ಕಾರವು ಸಹ ಗಮನ ಹರಿಸ್ತಾ ಇರಬೇಕು ಆವಾಗ ಆವಾಗವ ಸರ್ಕಾರದ ಒಂದು ಶಿಕ್ಷಣದ ಮಂತ್ರಿಗಳು ಸಹ ಭೇಟಿ ನೀಡಿ ಕನ್ನಡದ ಶಿಕ್ಷಕರು ಸರಿಯಾಗಿದ್ದಾರ ಇಲ್ಲ ಈ ಮಕ್ಕಳು ಕನ್ನಡವನ್ನು ಸರಿಯಾಗಿ ಕಲಿತ ಇದಾರ ಇಲ್ಲಾಂತೇಳಿ ಭೇಟಿ ಕೊಟ್ಟು ವೀಕ್ಷಣೆ ನೀಡಿದಾಗ ಅವರನ್ನು ಪರಿಶೀಲಿಸಿದಾಗ ಕನ್ನಡ ಶಿಕ್ಷಣ ಈ ಮಕ್ಕಳಿಗೆ ಸರಿಯಾಗಿ ತಲುಪ್ತದ ಇಲ್ಲ ಅಂತೇಳಿ ತಿಳಿದುಕೊಳ್ತಾರೆ ಈಗ ಏನು ಮಾಡ್ತಾರೆ ಕನ್ನಡ ಶಿಕ್ಷಕರ ಆಯ್ಕೆ ಮಾಡಿ ಕೈಬಿಟ್ಬಿಡ್ತಾರೆ ಅವ್ರಿಗೆ ಕನ್ನಡಾನೇ ಕನ್ನಡನೇ ಅವ್ರಿಗೆ ಸರಿಯಾಗಿ ಬರುತ್ತಾ ಇರೊಲ್ಲ ಫಸ್ಟ್ ಅವ್ರಿಗೆ ಸರಿ ಮೊದಲನೇದಾಗಿ ಕನ್ನಡಾನೇ ಮಾತಾಡೊಕ್ ಬರೊಲ್ಲ ಕೆಲವೊಂದು ವರ್ಡ್ ಸಂಸ್ಕೃತದಲ್ಲಿರ್ತೆ ಅದನ್ನು ಹೇಳ್ ಕೈಬಿಟ್ಬಿಡ್ತಾರೆ ಆ ಮಕ್ಳಿಗೇನಾಗಬೇಕು ಚೆನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡ್ಸುವಂಥ ಶಿಕ್ಷಕರಾಗಿರಬೇಕ್ ಕನ್ನಡವನ್ನು ಪ್ರತಿಯೊಬ್ಬ ಮಕ್ಕಳಿಗೆ ಸ್ಪಷ್ಟವಾಗಿ ಓದುವುದಕ್ಕೆ ಕಲಿಸಿ ಬಿಡಬೇಕು ಕನ್ನಡವೇ ಮುಖ್ಯ ಕನ್ನಡ ಏನಾಗ್ತದೆ ಕೆಲಸಕ್ಕೆ ಹೋಗುವಾಗ್ ಹೋಗಲು ಕನ್ನಡ ಅವಶ್ಯಕತೆ ಇಲ್ಲ ಇಂಗ್ಲೀಸ್ ಕಲಿಬೇಕು ಆಂಗ್ಲ ಭಾಷೆಯನ್ ಕಲಿತು ಆಂಗ್ಲ ಭಾಷೆಯಲ್ ಮಾತಾಡಿದ್ರೆನೇ ನಿಂಗೆ ಕೆಲಸ ಸಿಗ್ತದೆ ಅಂತೇಳೆಗಿ ಹುಡುಗ್ರಿಗೆ ಪೇರೆಂಟ್ಸ್ವಿ ಪೇರೆಂಟ್ಸ್ ಆಯಿತು ತಂದೆ ತಾಯರತಾಗ್ ಹೇಳ್ತಿರೋದು ಮಾಸ್ಟ್ರು ಸಹ ಹಾಗೆ ಹೇಳ್ತಾಯಿರ್ತಾರೆ ಎಲ್ಲ ಇಂಗ್ಲೀಸ್ ಕಡೆಗೆ ಗಮನ ಹರಿಸು ಇಂಗ್ಲೀಷ್ ಭಾಷೆನೆ ಮಾತಾಡ್ಬೇಕು ನಿನಗ್ ಮುಂದೆ ಕೆಲ್ಸಕ್ಕೆ ಹೋದ್ರೆ ಇಂಗ್ಲಿಸ್ ಭಾಷೆನೇ ಬೇಕು ಅಂತೇಳಿ ಏನುಮಾಡ್ತಾರೆ ಕನ್ನಡ ಒತ್ತು ಕಡಿಮೆ ಕೊಟ್ಟು ಇಂಗ್ಲೀಷ್ ಕಡೆಗೆ ಒತ್ತು ಜಾಸ್ತಿ ಕೊಟ್ಟುಬಿಡ್ತಾರೆ ಹಾಗಾಗಿ ಏನುಮಾಡ್ತಾರೆ ಮಕ್ಕಳು ಕನ್ನಡ ಬಿಟ್ಟು ಇಂಗ್ಲೀಷ್ ಕಡೆ ಜಾಸ್ತಿ ಗಮನ ಹರಿಸುವಾಗ ಏನಾಗ್ತದೆ ಕನ್ನಡ ಭಾಷೆ ಕಡಿಮೆ ಆಗ್ತದೆ ಕನ್ನಡ ಭಾಷೆ ಮಾತಾಡೋರು ಕಡಿಮೆ ಆಗ್ತಾ ಇದಾರೆ ಸೋ ಹಾಗಾಗಿ ನಾವು ಏನುಮಾಡಬಹುದು ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಶಿಕ್ಷಣದಲ್ಲಿ ಮುಖ್ಯ ಎಂಬುದಾಗಿ ತಿಳಿಸಬೇಕು